ನನ್ಗೆ ಒಂದು ಫೋನ್ ತಗೋದಿತ್ತು ನಂದು ಹಳೆ ಫೋನ್ ಖರಾಬಾಗಿತ್ತು ಆಗ ಮಾರ್ಕೆಟ್ದಾಗ ಒಂದು ಹೊಸ ಫೋನ್ ಬಂತು ಸ್ಯಾಮ್ಸಂಗ್ ಎಸ್ ಟ್ವಂಟಿ ಫೋರ್ ಅಲ್ಟ್ರ ಅಂತ ಅದು ಭಾಳ್ ಚಂದಿತ್ತು ನಮ್ಮ ಭಾಳ್ ಪಸಂದ್ ಬಂದದ ಅದು ಇಲ್ಲಿ ಬಾಜರ್ದಾಗ್ ಹೋಗಿ ನೋಡ್ಕೊಂಡ್ಬಿ ಬಂದಿದ್ನಾ ಖರೇ ಅದು ರೇಟು ಉಕ್ಕೋಳೀತು ಒಂದು ಐವತ್ತು ಸಾವಿರ ರುಪಾಯಿ ಇತ್ತು ಅದರ ರೇಟು ಖರೇ ನಂಬಲ್ಲ ಅಷ್ಟು ರೊಕ್ಕನೇ ಇದ್ದಿಲ್ಲ ಏನು ಮಾಡರಿ ಅಂತ ಹೇಳಿ ಫೋನ್ ತಗೊಂಬದೇ ಬೇಡ ಅಂತ ಹೇಳಿ ಸುಮ್ನೆ ಕೂತಿದ್ನ ಹಿಂಗೇ ನಮ್ಮ ದೋಸ್ತುಗ ಹೇಳಿದ್ನ ಹಿಂಗೆ ನಂದು ಹಳೆ ಫೋನ್ ಖರಾಬ್ ಆಗ್ಯಾದ ಇದು ಹೊಸ ಫೋನ್ ಬಂದದೆ ನಂಗೆ ಇದು ಹೊಸ ಫೋನ್ ತಗೋತಾ ಏನು ಮಾಡಲಿ ಕರೆಯದ ರೇಟ್ ಹೊಕ್ಕೋಳದಾ ನಂಬಲ್ಲಿ ಅಷ್ಟು ರೊಕ್ಕ ಇಲ್ಲ ಅಂತ ಹೇಳಿದೆ ಆಗ ಅವ ನಂಗೆ ಒಂದು ಐಡಿಯಾ ಕೊಟ್ಟನು ಹಿಂಗೇ ಇದು ಆನ್ಲೈನ್ ಶಾಪಿಂಗ್ ಬಗ್ಗೆ ಹೇಳೋನು ನಂಗೆ ಫ್ಲಿಪ್ಕಾರ್ಟ್ ಅಮೆಝನ್ ತಗತೆಲ್ಲ ಅವಾಗ ಮತ್ತು ಹಬ್ಬದ ಮೂಮೆಂಟ್ ಇತ್ತು ದೀಪಾವಳಿ ಹೊಂಟಿತ್ತು ಆಗಾ ಅದು ಆಗ ಮತ್ತು ಅಮೆಝನು ಫ್ಲಿಪ್ಕಾರ್ಟ್ದಗೆಲ್ಲ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಂತ ಹೇಳಿ ಮಾಡ್ತಾರಲ್ಲ ಅದು ಹೊಂಟಿತ್ತು ಆಗ ನಮ್ಮದು ದೋಸ್ತು ಹೇಳನ್ ಇದ್ರಾಗ ಆರ್ಡ್ರು ಮಾಡು ನಿಂಗೆ ಅರ್ಧ ರೇಟ್ ರೇಟ್ ಕಮ್ಮಿ ಸಿಕ್ತದೆ ಅಂತ ಹೇಳೋನು ಅದ್ರಾಗ ಅದು ಆನ್ಲೈನ್ ನೋಡ್ದಾಗ ನಾ ರೇಟ್ ಎಷ್ಟು ಅದ ಸ್ಯಾಮ್ಸಂಗ್ ಎಸ್ ಟ್ವಂಟಿ ಫೋರ್ ಅಲ್ಟ್ರ ಫೋನಿಂದು ಆಗ ನೋಡ್ದಾಗ ಇಲ್ಲೂ ಅದ್ರಾಗ ಬಾಜಾರ್ದಾಗ್ ಐವತ್ತು ಸಾವಿರ ರುಪಾಯಿ ಇತ್ತು ಅದ್ರಾಗ ಖಾಲಿ ಮೂವತ್ತೈದು ಸಾವಿರ ರುಪಾಯಿ ತೋರಿಸ್ತತಿ ಇಪ್ಪತ್ತು ಸಾವಿರ ರುಪಾಯಿ ಡಿಸ್ಕೌಂಟ್ ಸಿಗ್ಲಾತಿತ್ತು ನಂಗೆ ಆ ಫೋನ್ನಿಂದ ಅದಕ್ಕೆ ನಾ ಏನು ಮಾಡಿದೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ದಾಗ ಹಬ್ಬ ಮೂಮೆಂಟಿಗದು ಆರ್ಡ್ರು ಮಾಡ್ದೆ ಅದು ಫೋನು ಹಾಂಗೆ ಮತ್ತು ನಂಬಲ್ಲೀ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ನು ಇತ್ತು ಆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ರು ಮತ್ತು ನಂಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ತು ಅದುಕ್ಕೆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿಸ್ಲೆಂದು ನಾವು ಆರ್ಡ್ರು ಮಾಡ್ದೆ ನಾವು ಪೆಹ್ಲೆ ಎಂದು ಗೊತ್ತಿದ್ದಿಲ್ಲ ಅದು ಹ್ಯಾಂಗೆ ಆರ್ಡ್ರು ಮಾಡ್ತಾರೆ ಅದು ಎಲ್ಲ ನಮ್ಮ ದೋಸ್ತ ಹೇಳ್ಯಾನ ಅದ್ರ ಬಗ್ಗೆ ಪೂರ್ತಿ ಎಲ್ಲ ಹ್ಯಾಂಗೆ ಆರ್ಡ್ರು ಮಾಡಬೇಕು ಅದು ಇದು ನನ್ನ ನಂಬರ್ ಹಾಕ್ದಾನಂತ ಅಡ್ರೆಸ್ ಕೊಟ್ಟ ಮನೆ ಅಡ್ರೆಸ್ಸು ಅದು ಇದು ಒ ಟಿ ಪಿ ಎಲ್ಲ ಬಂತು ಆಯ್ತು ಅಲ್ಲೀ ಡೀಟೇಲ್ಸ್ ಬಂತು ನಾನ್ ಆಡ್ರ್ ಮಾಡಿದ್ದು ಪೇ ಮತ್ತು ಪೇಮೆಂಟ್ ಮಾಡಿದ ರೊಕ್ಕ ಹ್ಯಾಂಗೆ ಕಟ್ತ ಅದು ಎಲ್ಲ ಅಲ್ಲಿಂದ ಬಂತದು ಎಷ್ಟು ದಿನದಾಗಾ ಡಿಲೆವರ್ ಆಗ್ತದೆ ನಾಲ್ಕು ದಿನ್ದಾಗ ಡಿಲೆವರ್ ಆಗ್ತಾ ಅಂತೇಳೀ ಬಂತದು ಹಂಗೇ ಐತ್ನ್ ಹಿಂಗೇ ಒಂದಿನ ಎರಡು ದಿನ ಮೂರು ದಿನ ವೆಯ್ಟ್ ಮಾಡ್ದೆ ನಾಲ್ಕು ನಾಲ್ಕು ದಿನ ಬಿ ಆಯಿತು ನಾಲ್ಕು ದಿನ ಆಗದೂ ಮುಂಜಾನೆ ಮಧ್ಯಾಹ್ನೊತ್ತು ಫೋನ್ ಬಂತು ಡಿಲೆವರಿ ಬಾಯ್ದು ಸರ್ ಹಿಂಗೆ ನಿಮ್ಮ ಆಡ್ರ್ ಬಂದದೆ ರೀ ತಗೋಳಿ ಬರ್ರಿ ಅಂತೇಳಿ ಆಗವ ಆಯ್ತು ಅದು ಆರ್ಡ್ರು ತೊಗೋತೋ ಅವ್ನಿಗೆ ರೊಕ್ಕ ಕೊಟ್ಟಕೀ ಅನ್ಬಾಕ್ಸಿಂಗ್ ಮಾಡ್ತರ ಫೋನ್ ನಮ್ಮ ದೋಸ್ತ್ರಿಗೆ ಎಲ್ಲ ಕರ್ದು ಸೇ ಟು ಸೇಮ್ ಸೇಮ್ಸ್ ಹಂಗೇ ಇರ್ತದೆ ಅದು ಆನ್ಲೈನ್ ಹ್ಯಾಂಗೆ ನೋಡಿದೆ ಫೋನ್ ಹಂಗೇ ಅದರ ಟೆಕ್ಚರು ಕಲರು ಪ್ರೋಸೆಸಿಂಗ ಸ್ಪೀಡ್ ಅದೆಲ್ಲ ಸೇಮ್ ಹಂಗೇ ಇತ್ತು ಏಕ್ದಮ್ ಭಾರಿ ಬಂದಿತ್ತು ಮಾರ್ಕೆಟ್ದಾಗೆ ಹ್ಯಾಂಗಿತ್ತು ಫೋನು ಹಂಗೇ ಸೇಮ್ ಸೇಮ್ ಭಾರೀ ಇತ್ತು ಆಯಿತು ಫೋನ್ ಯೂಸ್ ಮಾಡಿದೆ ಎಲ್ಲ ಮಾಡ್ದೆ ನಮ್ಮ ದೋಸ್ತರಿಗೆ ಬಿ ತೋರ್ಸ್ತನ ಆ ಫೋನ್ ಹ್ಯಾಂಗದ ನೋಡ್ರಿ ಹಂಗೆ ಹಿಂಗೆ ಎಲ್ಲ ಆರೇ ಫೋನಿಂದ ಎಲ್ಲ ಫೀಚರ್ಗಳು ಮಸ್ತ್ ಇದ್ದವ್ ಚಂದ ಆಯ್ತು ಹಿಂಗೆ ಮತ್ತು ಇನ್ನೊಂದು ತೊಡಿ ದಿನ ಆಗದು ನಮ್ಮ ತಮ್ಮಗ್ ಬಿ ಒಂದು ಫೋನ್ ಬೇಕಾಯ್ತು ಅವ್ನಿಗೆ ಬಿ ಮತ್ತು ಆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬಿ ಹೋಗಿತ್ತು ಆಯ್ತು ಅವ್ನಿಗೆ ವೆಯ್ಟ್ ನಿಂದುರು ಅಂತ ಹೇಳ್ದೆ ತೊಡೆ ಅದು ಮತ್ತು ಮುಂದೆ ಯಾವುದರ ಹಬ್ಬ ಬರೋದದೂ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬರ್ತದೆ ಮತ್ತು ಅಮೆಝನ್ದಾಗ ಫ್ಲಿಪ್ಕಾರ್ಟ್ದಾಗ ಆಯ್ತು ಹಿಂಗೆ ನಿಂತು ನಾ ಅವ್ನಿಗು ಐಫೋನ್ ತಗೋದಿತ್ತು ಐಫೋನ್ ತಗೋದಿತ್ತರ ಮತ್ತು ಐಫೋನ್ ಫೋರ್ಟೀನ್ ಪ್ರೊ ಮಾರ್ಕೆಟ್ದಾಗೆ ಹೋಗಿ ಪ್ರೈಸ್ ನೋಡ್ಕೋಬಂದ ಅದ್ರದು ಒಂದು ಲಕ್ಷ ಇತ್ತು ಮಾರ್ಕೆಟ್ದಾಗೆ ಹೋದಾಗ ಬಜಾರ್ದಾಗೆ ಹೊರ ಹೋದಾಗ ಬಟ್ ನಮ್ಮ ಬಳಿ ಅಷ್ಟು ಒಂದು ಲಕ್ಷ ಇದ್ದಿಲ್ಲ ನಮ್ಮ ತಮ್ಮನ ಬಳಿ ಬಿ ಇದ್ದಿಲ್ಲ ನಮ್ಮ ಬಳಿ ಬಿ ಇದ್ದಿಲ್ಲ ಅವ್ನಿಗೆ ಇಸ್ಕೊಡಲಿಕ್ಕೆ ಅದಕ್ಕೇ ಏನು ಮಾಡ್ದೆ ನಾ ಅಂದೆ ನಿಂದಿರು ಅಂತ ತೋಡೆ ದಿನ ಮತ್ತು ಹಿಂಗೇ ಬರ್ತದ ಅಬ್ಬ ಬರೋದು ಫೋನ್ ತಗೋ ಮಟ್ಟೆ ಐಫೋನ್ ಫೋರ್ಟೀನ್ ಪ್ರೊ ಅಲ್ಲಿ ಒಂದು ಲಕ್ಷ ಇದರಲ್ಲಿ ಡಿಸ್ಕೌಂಟ್ ಕೊಡ್ತಾರೆ ಮತ್ತು ನಮ್ಮ ಬಳಿ ಕ್ರೆಡಿಟ್ ಕಾರ್ಡ್ನು ಇತ್ತು ಆ ಕಾರ್ಡ್ಲಿನ್ನು ಡಿಸ್ಕೌಂಟ್ ಸಿಕ್ತು ಅಂತ ಹೇಳಿದ ಅವ್ನಿಗೆ ಆಯಿತು ಹಿಂಗೆ ಆಗೋದು ಮತ್ತೊಂದು ಹಬ್ಬ ಬಂತಪ್ಪ ಹಬ್ಬ ಬರೋದು ಮತ್ತು ಅಲ್ಲಿ ಅಮೆಝನ್ದಾಗ ಆಫರ್ ಬಿಟ್ಟೋರು ಹಿಂಗೇ ಟ್ವಂಟಿ ಪರ್ಸೆಂಟ್ ಡಿಸ್ಕೌಂಟಮ್ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ ಮೇಲೆ ಟ್ವಂಟಿ ಪರ್ಸೆಂಟು ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದ್ದು ಆಯ್ತು ಅಲ್ಲಿಂದ ಡಿಸ್ಕೌಂಟ್ ಬಿಡೋದು ಮತ್ತು ಐಫೋನಿಂದು ಪ್ರೈಸ್ನು ಕಮ್ಮಾಗಿತ್ತು ಕಂಪ್ನಿದು ಪ್ರೈಸ್ ಕಮ್ಮಿ ಮಾಡಿರು ಆ ಒಂದು ಲಕ್ಷದಾಗ್ ಎಂಬತ್ತು ಸಾವಿರ ರುಪಾಯಿ ಕಂಪ್ನಿದು ಪ್ರೈಸ್ ಮಾಡಿರು ಮತ್ತು ಅಮೆಝನ್ದಾಗ ಡಿಸ್ಕೌಂಟ್ ಇತ್ತು ಅದು ಡಿಸ್ಕೌಂಟ್ ಎಲ್ಲ ನೋಡಿ

ಅದೂ ಫೋನ್ ಆಯ್ತು ಹಿಂಗೆ ಆರ್ಡ್ರು ಮಾಡಿದೆ ಎಲ್ಲ ಡೀಟೇಲ್ಸ್ ಅಡ್ರೆಸ್ ಎಲ್ಲಾ ನಮ್ಮ ತಮ್ಮನ ಮನೆ ಅಡ್ರೆಸ್ ಹಾಕ್ದೆ ಎಲ್ಲ ಮಾಡಿದೆ ಆಯಿತು ಅದು ಆರ್ಡ್ರು ಮಾಡೋದು ಅದನ್ನು ಐದು ದಿನದಾಗ ಬರ್ತಾ ಅಂತೇಳಿ ತೋರಿಸ್ತು ಆಯ್ತು ಐದು ದಿನ ಆಗೋದೂ ಬಂತು ಮನೆಗ್ ಅದುನು ಓಪನ್ ಮಾಡ್ದೇವು ಅದ್ರದು ಅನ್ಬಾಕ್ಸಿಂಗ್ ಮಾಡಿದೇವು ಅದು ಭಾರಿ ಪ್ಯಾಕ್ ಮಾಡಿರು ಐಫೋನಿಗೆ ಎಲ್ಲಾಕ ಹೈ ಲೆವೆಲ್ ಡೇಂಜರ್ ಪ್ಯಾಕಿಂಗ್ ಮಾಡಿರೋದಕ್ಕೆ ಎಲ್ಲ ಅದೆಲ್ಲ ಓಪನ್ ಮಾಡಿ ಮಸ್ತು ಫೋನ್ ಇತ್ತು ಆನ್ಲೈನ್ದಾಗೆ ಹ್ಯಾಂಗೆ ತೋರ್ಸ್ಯಾರೆ ಪ್ರಾಡಕ್ಟ್ ಅದು ಪ್ರಾಡಕ್ಟ್ಸ್ ಸೇಮ್ ಹಂಗೇ ಇತ್ತು ಏನು ಚೇಂಜ್ ಇದ್ದಿಲ್ಲ ಮತ್ತು ಏನು ಡ್ಯಾಮೇಜ್ ಇದುನು ಆಗಿದ್ದಿಲ್ಲ ಫೋನು ಚಂದ ಇತ್ತು ಅದೂ ನೋಡ್ಲಿಕ್ಕೆ ಈ ಕಲರು ಮತ್ತು ಸ್ಕ್ರೀನ್ ಅದರ್ ಸರಿ ಚಾರ್ಜರ್ನು ಫ್ರೀ ಕೊಟ್ಟಿರೋ ಅವರು ಮತ್ತು ವಾರಂಟಿ ಒಂದು ವರ್ಷ ಕೊಟ್ಟಿರು ಚಂದ ಇತ್ತು ಫೋನ್